ಹಲೋ ಹಾಂ ನೀವು ಟ್ರಾವಲ್ ಏಜೆನ್ಸಾ ಹಾಂ ನೀವು ಈ ಥರ ಇದೆ ನಾವು ಟೆಂಪಲ್ಗೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಕುದ್ರೋಳಿಗೆ ಕುದ್ರೋಳಿಗೆ ಹಾಂ ಕುದ್ರೋಳಿಗೆ ಹಾಂ ಕುದ್ರೋಳಿಗೆ ಎಷ್ಟಾಗ್ಬಹುದು ನಿಮ್ಮ ಅಲ್ಲಿ ಇಲ್ಲಿಂದ ಹೋಗ್ಲಿಕ್ಕೆ ನಮ್ಮ ಮನೆಯಿಂದ ನಾವೊಂದು ಹತ್ತು ಜನ ಇದ್ದೇವೆ

ಹ್ಞೂ ಅದೂ ಬೆಳಗ್ಗೆ ಎಷ್ಟು ಗಂಟೆಯಿಂದ

ಹಾಂ ಹೌದು ನಾನು ಅಲ್ಲಿ ಎಲ್ಲ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಅಲ್ಲಿಯೇ ಉಂಟು ದೇವಸ್ಥಾನದಲ್ಲಿ ಅಲ್ಲಿಯೇ ಉಂಟು ಹಾಂ

ಹಾಂ ಅಲ್ಲಿಂದ ಮತ್ತು ಬೇರೆ ಕಡೆಗೆ ಎಲ್ಲ ಹೋಗ್ಬಹುದು ಅಂಗಾಲು ಹಾಂ ಹಾಂ ಅಲ್ಲಿಂದ ಹಾಗೆ ಎಲ್ಲ ಆದರೆ ಬೆ ಆದರೆ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ ಕಿಲೋಮೀಟರ್ ಲೆಕ್ಕವೆ ನಾವು ಕಿಲೊಮೀಟರ್ ಲೆಕ್ಕವೆ

ಹ್ಞೂ ಹಾಂ ಹೌದೌದು ಹಾಂ ಎಲ್ಲ ಪೂಜೆಯೆಲ್ಲ ಆಗುವ ತನಕ ನಿಲ್ತೀರಲ್ಲ ಎಲ್ಲ ಇದು ಆಗುವ ತನಕ

ಹಾಂ ಈ ಥರ ನಮ್ಮ ರಾಜ್ಯದ ಬೇರೆ ಕಡೆಗೆಲ್ಲ ಹೋಗ್ವಾಗ ಈ ಥರ ರಾಜ್ಯದ ಹೊರಗಡೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಈ ತರುಗಳೆಂತು ದೂರ ದೂರದ ಕಡೆಗೆ ಎತ್ತ ಹೋಗ್ಬಹುದು ಹಾಂ ಹಾಂ ಆಯ್ತು ನಿಮ್ಮ ವಾಹನವನ್ನೇ ನಾವು ನೀವು ಹೇಳಿದರೆ ಫೋನ್ ಮಾಡಿ ನಾವು ಹೇಳ್ತೇವೆ ನೀವು ತಂದರೆ ಸಾಕು